ಸಾಕು ಪ್ರಾಣಿಯೊಳಗೆ ಮೊಲ ಮನೆಯೊಳಗೆ ನಾವು ಸಾಕಿರ್ತೇವೆ ಮೊಲದ್ದು ಬಗ್ಗೆ ಹೇಳ್ಬೇಕಂತಂದ್ರೆ ಅದಕ್ಕೆಲ್ಲ ಬಿಷ್ಕಿಟ್ಟು ಹಾಲು ಹುಲ್ಲು ಗರ್ಕೆ ಎಲ್ಲ ಬೇಕಾಗುತ್ತೆ ಆಮೇಲೆ ಒಳ್ಳೆಯ ನಾವೂ ಸಾಕು ಪ್ರಾಣಿಗಳು ಅಂತಂತಂದ್ರೆ ಇದು ಪಾರಿವಾಳ ಪಾರಿವಾಳ ಅಂತಂದ್ರೆ ನಾವು ಅದ್ಕೊಂದು ಗೂಡು ಮಾಡಿರ್ತೇವೆ ಗೂಡು ಮಾಡಲಿಕ್ಕೆ ಅದು ಬಂದು ಕೂರುತ್ತೆ ಅದಕ್ಕೆಲ್ಲ ನಾವು ಕಾಳು ಕಡ್ಡಿಯೆಲ್ಲ ಹಾಕ್ತೇವೆ ಅದೊಂದು ಸಪೋಸು ಈಗ ಬೀದಿ ನಾಯಿ ಬೀದಿ ನಾಯಿ ಅಂತಂದ್ರೆ ಅದಕ್ಕೇನು ಮಾಡ್ತೀವಿ ಏನು ಇತ್ತಂದ್ರೆ ಮುಸುರಿ ಒಳಗೆ ನಾವು ಹಳ್ಳಿಯೊಳಗೇನೆ ಅವೆಲ್ಲ ಹಾಕ್ತೇವೆ ಇಲ್ಲನ್ನೋಂಗಿಲ್ಲ ಅದಕ್ಕೆಲ್ಲ ಹಾಕಿತ್ತಂತಂದ್ ಮತ್ತು ಮಾರ್ನೆ ದಿವಸ ಬರುತ್ತೆ ಒಳ್ಳೆಯ ದಿನ ತಿನ್ನುತ್ತಾ ಹೋಗುತ್ತೆ ಆಮ್ಯಾಗ ಸಾಕಿದ ಪ್ರಾಣಿ ಅಂದ್ರೆ ನಮ್ಮ ನಾಯಿ ನಾವು ಸಾಕಿದ ನಾಯಿ ಅಂತಂತ ಅಂದ್ರೆ ಅದಕ್ಕೆ ದಿನಾ ಅದಕ್ಕೆ ಬಿಷ್ಕಿಟ್ಟು ಹಾಲು ಹಾಲು ಅದಕ್ಕೆ ಹಂಪ್ಲು ಎಲ್ಲ ನಾವೆಲ್ಲ ಐಟಮ್ ಎಲ್ಲ ಹಾಕಾತ್ತೇವು ಅದೊಂದು ಆಮೇಲೆ ಒಳ್ಳೆಯ ಬೆಕ್ಕು ಬೆಕ್ಕು ಸಾಕಿರ್ತೇವೆ ನಾವು ಈಗ ಬೀದಿ ಬೆಕ್ಕು ಅಂತಂದ್ರೆ ಅದು ಯಾವಾಗಾರ ಒಂದು ಟೈಮ್ ಬರುತ್ತೆ ಹೋಗುತ್ತೆ ಇದು ಬೀದಿ ಬೆಕ್ಕು ಸಾಕ್ತಂತ್ರ ನಾವು ಮನೆಯೊಳಗೆ ಸಾಕಿರ್ತೀವಿ ಅದಕ್ಕೆ ನಾವೂ ಅದಕ್ಕೆ ಹಾಲು ಅದಕ್ಕೆ ಮೋಸಾರಿ ಮೋಸಾರಿ ಅಂತಂದ್ರೆ ಅದಕ್ಕೆ ಮೀನು ಮೇಯ್ನ್ ಮೀನು ಇರೋದೆ ಅದು ಮೀನು ಮೀನು ಅಂದ್ರೆ ಹಾಕ್ತೀವಿ ಅದು ಒಂದು ಮೀನು ಹಾಕಿರ್ತೀವಿ ಅದಕ್ಕೆ ಮಾಂಸ ಅಂತಂದ್ರೆ ಏನು ಚಿಕನ್ನೂ ಮಟನ್ನು ಇದ್ದಾಗತಾ ಹಾಕಿರ್ತೇವೆ ಅದೂ ತಿನ್ನುತ್ತಾ ಆಮೇಲೆ ಒಳ್ಳೆಯ ನಾವು ಸಾಕಿದ ಪ್ರಾಣಿ ಅಂತಂದ್ರೆ ಇವೂ ಪಾರಿವಾಳ ಆಮ್ಯಾಗ ಒಳ್ಳೆಯ ಬೆಕ್ಕು ನಾಯಿ ಇವು ಸಾಕೋದು ನಮ್ಮ ಹಳ್ಳಿ ಒಳಗೆ ಮತ್ತು ಅದನ್ನ ಬಿಟ್ಟು ಮತ್ತು ಯಾವುದೂ ಏನು ನಾವು ಮಾಡೋಲ್ಲ ಯಾಕಂದ್ರೆ ಮೇನ್ ಇರೋದು ಅದು ಮೇನ್ ಅಲ್ಲ ನಮ್ಮನೆ ಒಳಗೆ ನಾಯಿ ನಾಯಿ ಇಂಕೇ ಅದಾವು ನಮ್ಮನೆ ಒಳಗೆ ಬೆಕ್ಕಂತೀ ಮನೆಯೊಳಗೆ ಇದ್ದೇ ಇರುತ್ತೆ ಸಾಕಿದ ಪ್ರಾಣಿ ಅಂತಂತಂದ್ರೆ ನಮ್ಗೆ ಅವು ಎಷ್ಟೆಲ್ಲ ನಮಗೆ ಅವುಕುರ್ ಮ್ಯಾಗ ಅವ್ಲಂಬ್ನೆ ಇದ್ದಷ್ಟು ಮತ್ತೆ ಯಾವ ಪ್ರಾಣಿ ಮ್ಯಾಗೂ ನಾವು ಜಾಸ್ತಿ ಅವು ಸಾಕೋಕ್ಕಾಗೋಲ್ಲ ಹಳ್ಳಿಯೊಳಗೆ ಅದನ್ನ ಬಿಟ್ಟು ನೋಡಿ ನಮ್ಮ ಒಳಗೆ ಅವಲಂಬನೆ ಯಾವುದಪ್ಪಾ ಅಂತಂದ್ರೆ ನಮ್ಗೆ ನಾವು ಸಾಕಿದ ನಾಯಿ ಯಾವಾಗಿದ್ರೂ ನಮ್ಮನ್ನು ಬಿಡೋಂಗಿಲ್ಲ ಯಾರ ಕಂಡರೂ ಒಂದು ಹತ್ತು ವರ್ಷ ಹೋಗಿಪ್ಪಾ ಅಂತಂದ್ರೂ ಒಳ್ಳೆಯ ನಮ್ಮನ್ನು ಗುರ್ತು ಹಿಡಿಯುವಂಥ ಬಲ್ಲ ನಾಯಿ ಅದು ನೀಯತ್ತು ನೀಯತ್ತು ಅಂತ ನಾಯಿ ಯಾವುದಲ್ಲ ಅದಕ್ಕಿಂತ ನಾವು ಹೆಚ್ಚಿನ ಆಗಂಗಿಲ್ಲ ಯಾಕಂದ್ರೆ ನಾಯಿ ಬಿಟ್ರೆ ಬೆಕ್ಕು ಬೆಕ್ಕಂಟಿ ಖರೇ ಆರಾ ಅದು ಇದು ಇದ್ದಾಗ ಅದು ಹೋಗ್ಬಿಡುತ್ತೆ ಯಂಗ್ ವಯಸ್ಸು ಬಂತಂದ್ರೆ ನಾವು ಸಣ್ಣ ಬೆಕ್ಕು ಸಾಕಿರ್ತೀವಿ ಇಲ್ಲನ್ನಂಗಿಲ್ಲ ನಾಯಿ ಮಾಟ್ರ ಅದು ಸಾಯೋ ಮಟ್ಟನೂ ನಮ್ಮನ್ನ ಅವಲಂಬನೆ ಇಟ್ಟಂಥ ನಾಯಿ ಅದ್ರಂಥ ಫೆಸಿಲಿಟಿ ಯಾವುದೂ ಇಲ್ಲ ಇದ್ರ ಬಗ್ಗೆ ನಾವು ಹೇಳೋಕಂತೂ ಏನೂ ಇಲ್ಲ ನಮ್ಮ ಒಳಗೆ ಸಾಕಿದ ನಾಯಿ ಯಾಕಂದ್ರೆ ಅದು ನಾಯಿ ಅಂತ ಅಂದ್ಕೊಂಡ್ರು ಒಂಥರ ನಮ್ಮ ಮನೆ ಒಳಗಿಂದ ನಾಗಲಿಂಗ ಅಜ್ಜಂದು ಆಶೀರ್ವಾದ ಐತೆ ನಮ್ಗೆ ಯಾಕಂತ ನಮ್ಮ ಮನೆದೇವ್ರು ಅವ್ರು ನಾವು ಹಳ್ಳಿ ಒಳಗೆ ಬಿಟ್ಟು ಬೆಳಗಾವಿ ರೀ ಬಂದು ನಾವು ಇಲ್ಲಿ ಒಂದು ಹಳ್ಳಿಯೊಳಗೆ ಅದೀವಿ ಆದ್ರೆ ನಮ್ಮ ಮನೆ ಒಳಗಿಂದ ನಾಗಲಿಂಗ ಅಜ್ಜನಿಂದ ನಾವು ನಾಯಿ ಸಾಕ್ಕೊಳ್ತಾ ಅದೀವಿ ನಮ್ಮನೆ ಒಳಗೂ ನಾಯಿ ಇದೆ ಆದ್ರೆ ನಾನು ಹೋದ್ರೆ ಸಾಕು ನನ್ನ ಬೆನ್ನು ನಾನು ಎಲ್ಲ ಬರೋ ಮಟ್ಟಾನು ನನ್ನ ಬಿಡೋಲ್ಲ ಅದರಂಥ ನೀಯತ್ತಂಥ ಪ್ರಾಣಿ ನಾಯಿಗಳು ನಮ್ಮ ನಾಯಿ ಅಂತಂದು ನನಗೆ ಅಟ್ಟ ಇದು ಅವ್ಲಂಬನೆ ನನಗೆ ಯಾಕೆಂದ್ರೆ ನಮ್ಮ ಮ ನಾಯಿ ಒಂದು ಥರ ನಾವು ಸಾಕಿದ ನಾಯಿ ಒಂದ್ಸಲ ತೀರಿಕೊಂಡಾಗ ನನಗೆ ಅಟ್ಟ ದುಃಖ ಅನ್ನಿಸ್ತಾ ಅದ್ರಂಥ ಸಾಕಿದ ನಾಯಿ ನಮ್ಮನೆ ಒಳಗೆ ನನ್ನ ಮ್ಯಾಗ ಅಷ್ಟು ಜೀವ ಎಲ್ಲರ ಮ್ಯಾಗೂ ನನ್ನ ಮಕ್ಕಳ ಮ್ಯಾಗೂ ಅಟ್ ಜೀವ ಇತ್ತು ಅಂಥ ನೀಯತ್ತು ನಾಯಿ ಮನುಷ್ಯರೊಳಗೆ ಇಲ್ಲ ಬುದ್ಧಿ ಅಂಥ ಭೇದ ಭಾವ ಭಾಳ ಇರುತ್ತೆ ಆದರೆ ಮನುಷ್ಯನ ಕಡೆಗೆ ಇರುವಂಥ ನನೀಯತ್ತು ಹೆಚ್ಚಿಂದು ಪ್ರಮಾಣ ನಾಯಿಯಂಥ ಪ್ರಾಣಿಯೊಳಗೆ ಪಕ್ಷಿಯೊಳಗೆ ಪ್ರಾಣಿಯೊಳಗೆ ನೀಯತ್ತಿರುವಂಥಾದ ನಾಯಿಯೊಳಗದ ಅದ್ರಂಥ ನೀಯತ್ತು ಪ್ರಾಣಿ ಯಾವುದೂ ಅಲ್ಲ

ಬಣ್ಣೊ ಬರಾ ಕಾಣೆ

ಅದನ್ನ ನೋಡಿ ನಮ್ಮಂಥ ಪ್ರಾಣಿ ಒಳಗೆ ನಮ್ಮ ಪಕ್ಷಿ ಆಯ್ತು ಒಂದು ಏನು ಪಕ್ಷಿ ಒಟ್ಟು ಹಾರಿ ಹೋಗೋದು ಹೋಗೋದು ಬೆಕ್ಕು ಅಂತೀ ಅದು ಅಂತ ನಾನು ಹೇಳೋಕ್ಬರೋಲ್ಲ ಬೆಕ್ಕೂ ನೀಯತ್ತು ಇರ್ತೈತಿ ಆದ್ರೆ ಒಂದಲ್ಲ ಒಂದು ಟೈಮಲ್ಲಿ ಬಿಟ್ಟೋಗೋದು ಆದ್ರೆ ನಾಯಿಯಂತೆ ನೀವು ಸಾಯೋ ಮಟ್ಟ ಸತ್ತನ್ ಅಂದ್ಕೊಂಡ್ರು ನಿನ್ನ ಹೊರ ವಾಸ್ನೆ ನೋಡೋಕಾದ್ರು ಬರ್ತದೆ ಅದ್ರಂಥ ನೀಯತ್ತಂಥ ಪ್ರಾಣಿ ಇರುವುದಿಲ್ಲ ಮರ ನಮ್ಮ ನಾಯಿ ನಾಯಿಯಂಥ ಸಾಕು ಪ್ರಾಣಿ ಒಳಗೆ ಅದರಂಥ ಬ್ರಿಲಿಯಂಟ್ ಯಾವುದು ಅಲ್ಲ ಇದು ನಾನು ಅಭಿಪ್ರಾಯ ಪಟ್ಟಿದ್ದ ವಿಷಯ ನಿಮ್ಗೆ ತಿಳಿಸ್ತೇನೆ ಇಡೀ ಕರ್ನಾಟಕದ ಜನತೆಗೆ ಮತ್ತೀಗ ಹೇಳ್ತೀನಿ ನೀಯತ್ತಂತ ನಾಯಿಗೆ ಒಂದು ತುತ್ತು ಅನ್ನ ಹಾಕಿರಿ ಎಲ್ಲೇ ಒಂದು ಬೀದಿ ನಾಯಿ ಇರಲಿ ಒಂದು ಹೊರ್ಗಿನ ನಾಯಿ ಇರಲಿ ಅದ್ರಂಥ ನಾಯಿಯಂಥ ನೀಯತ್ತು ಪ್ರಾಣಿ ಯಾವುದೂ ಅಲ್ಲ ಅದನ್ನ ಸಾಕಿರಿ ಅದರಿಂದ ಅವ್ಲಂಬನೆ ಪಡಿರಿ ಇಲ್ಲನ್ನೋಂಗಿಲ್ಲ ನಾನು ಅದರ ಬಗ್ಗೆ ನಾನು ಹೇಳೋಕೆ ಯಾಕಂದ್ರೆ ನಾವು ಸಾಕಿದ ನಾಯಿ ನಾನೂ ಹತ್ತು ವರ್ಷದ ಹಿಂದೆ ನಮ್ಮಜ್ಜ ಸಾಕಿದ ನಾಯಿ ಇನ್ನೂವರೆಗೂ ಪ್ರಾಣಿಯಾದ ನಮ್ಮನ್ನ ಈಗಾದ್ರೂ ನನ್ನ ನಾನು ಸಾಕಿದ್ದಲ್ಲ ನಮ್ಮಜ್ಜ ಸಾಕಿದ ನಾಯಿಯೂ ಆಯ್ತು ಯಾರೋ ಸಾಕಿದ ನಾಯಿ ಆಯ್ತು ಅದ್ರದ್ದು ಒಂದು ನಾಯಿ ಅನ್ನೋದು ನೀಯತ್ತು ಅದ್ರಂಥ ವಾಸ್ನೆ ಹಿಡಿದು ಕಾಸಾದ್ರೂ ಕಂಡು ಬಂದು ನಮ್ಮನ್ನ ಗುರ್ತು ಹಿಡ್ಯೋದು ಅದು ಅದನ್ನ ಬಿಟ್ಟು ಯಾವುದು ಹೇಳಿದೆನಲ್ಲ ಅದರಂಥ ಪ್ರಾಣಿ ನೀಯತ್ತಂತ ಪ್ರಾಣಿ ಮನುಷ್ಯನಿಗಿಂತ ಇಡೀ ಜನ್ಮ ಒಳಗೇನೆ ಯಾವುದೂ ನೀಯತ್ತಲ್ಲ ನೀಯತ್ತಿರೋದು ಒಂದು ಮನುಷ್ಯನ ಜಲ್ಮದೊಳಗಿಲ್ಲ ಅಂಥ ಪ್ರಾಣಿ ಪಕ್ಷಿ ಒಳಗೂ ಇಲ್ಲ ಇರೋದು ನಾಯಿಯಂಥ ಜನ್ಮ ಇದು ಮಾತ್ರ ನಾನು ಇದನ್ನು ನಾನು ಅಭಿಪ್ರಾಯ ಪಟ್ಟ ಇದನ್ನಂಥ ಸಾಕುವಂಥ ನಾಯಿ ಎಲ್ಲೇ ಇರಲಿ ಬಿಡಲಿ ಅದಕ್ಕೊಂದು ನಾನು ಸಲಾಮ್ ಹೇಳ್ತೇನೆ ಇಡೀ ಕರ್ನಾಟಕದ ಜನತೆ ಮಾತಿನ್ನೂ ಹೇಳ್ತೀನಿ ಇಡೀ ನಮ್ಮ ವಿಶ್ವ ಒಳಗೆ ಹೇಳ್ತೀನಿ ನಾಯಿಯಂಥ ಪ್ರಾಣಿ ಯಾವುದೂ ಅಲ್ಲ ಅದ್ರಂಥ ನೀಯತ್ತಂತ ಮನುಷ್ಯ ಯಾವುದೂ ಅಲ್ಲ ನಿನ್ನೆ ಮನುಷ್ಯ ಈವತ್ತು ನಾವು ತು ಒಂದು ತುತ್ತು ಕೂಳಿಗೆ ನಾವು ಹೋಗ್ಯಾವ ಅಂತ ಅಂದ್ರು ಒಂದು ಯಾವುದೋ ಮನುಷ್ಯನೊಳಗ ನಾವು ದುರಾ ಬಂತು ಆದರೆ ನಾಯಿಯಂಥ ನೀಯತ್ತು ಒಂದು ತುತ್ತು ಅನ್ನ ಹಾಕಿತ್ಪಾ ಅಂತಂದ್ರೆ ಅದ್ರ ವಾಸ್ನೆ ಹಿಡ್ಕೊಂಡಾದ್ರೂ ಬಂದು ನಮ್ಮಂಥ ಜನರನ್ನ ಈವತ್ತು ನನಗೊಂದು ತುತ್ತು ಅನ್ನ ಹಾಕ್ಯಾನಪ್ಪ ಅನ್ನೋದು ಒಂದು ಋಣಾನುಬಂಧ ಇರ್ತೈತಿ ಆ ಋಣಾನುಬಂಧ ಅನ್ನೋದು ನಮ್ಮ ನಾಯಿಯಂಥ ಪ್ರಾಣಿ ನನಗೆ ದೇವ್ರ ಪಾಲಿನ ಒಂದು ದೇವ್ರು ಇದ್ದಂತೆ ಅಂಥ ದೇವ್ರಂಥ ಅದು ನೆಚ್ಚಿಗೆ ಇರೋದು ನಾವು ಅಂಥ ಅವಲಂಬನೆ ಒಂದು ಯಾವುದೋ ನಾಯಿ ಬಂದತ್ಪ ಅಂದ್ರೆ ಒಂದು ತುತ್ತು ಅನ್ನ ಹಾಕ್ಬಿಟ್ರೆ ಸುಮ್ಮನೆ ತಿಂದು ಹೋಗ್ಬಿಡುತ್ತೆ ಅದು ಆದರೆ ನಾವದನ್ನು ಭೇದ ಭಾವನ ಒಟ್ಟು ನಮ್ಮಲ್ಲಿ ಇಡೀ ನಮ್ಮ ಕರ್ನಾಟಕದ ಜನತೆ ಮುಂದೆ ಒಟ್ಟು ಹೇಳಬಾರ್ದು ಅದನ್ನು ಕಲ್ತ್ಕೊಳ್ಬೇಕಂತಂದು ನಾನು ಹೇಳೊದು ಅಭಿಪ್ರಾಯ ಪಟ್ಟು ಹೇಳ್ತೇನೆ ಇಡೀ ನಮ್ಮ ಕರ್ನಾಟಕ ಜನತೆ ಮಾತಿಗೆ ಹೇಳ್ತೀನಿ ನಾಯಿ ಸಾಕಿರಿ ಎಲ್ಲಿ ಆದ್ರೂ ಜೀವಂತ ಪರ್ಯಂತ ಅಂತಂತ ಅನ್ನೋದು ಒಂದು ನಾಯಿ ಒಂದು ಮರಿಯಿತ್ಪಾ ಅಂತಂದ್ರೆ ಅದು ಎಲ್ಲಿ ನಿನ್ನ ನೋಡೋಕೆ ಬರುತ್ತೆ ಅಂತಂದ್ರೂ ನೀವು ಒಂದು ತುತ್ತು ಅನ್ನ ಹಾಕಿನ್ಯಪ್ಪ ಅಂತಂದ್ರೂ ಎಲ್ಲಾದ್ರೂ ನೀವು ಹುಡುಕ್ಕೊಂಡ್ಬರುತ್ತದು ನೀನು ಎಲ್ಲೇ ಕಂಡನು ಅಂತಂದು ನೀನು ಅದೇ ನೀನು ಎಲ್ಲಿ ನೀನು ಮರಿಯಾಗ್ಬೋದ ಮನುಷ್ಯನ ಜನ್ಮ ಭಾಳ ಹೇಸ್ ಬುದ್ಧಿ ಅದು ಇದು ನರನಾಡಿ ಒಳಗಿದ್ದಿದ್ದು ಜನ್ಮ ಇಂಥ ಮಣೆ ಮಾನವನ ಜನ್ಮ ಭಾಳ ಹೇಸು ಬುದ್ಧಿ ಇದರಂಥ ಬುದ್ಧಿ ಜನ್ಮ ಇಡೀ ಜಗತ್ತೊಳಗೂ ಯಾವ್ದು ಹೇಸ್ ಬುದ್ಧಿ ಇಲ್ಲ ಇದು ಕುಡುವೆ ಬುದ್ಧಿ ಇಂಥ ಬುದ್ಧಿ ಒಳಗೆ ನಾವು ಮನುಷ್ಯನೊಳಗೆ ಕಾಣೋಂಗಿಲ್ಲ ಅಂಥ ಬುದ್ಧಿ ನಮ್ಮ ಪ್ರಾಣಿಯೊಳಗೆ ನಾವು ಕಾಣ್ತಪ್ಪಾ ಅಂತಂದ್ರೆ ಇಂಥ ಒಂದು ಅಭಿಮಾನ ನಾವು ಪಟ್ಟ ನಾವೂ ಒಂದು ತುತ್ತು ಅನ್ನ ಒಂದು ತುತ್ತು ನಮ್ಮ ಕಡೆಗೆ ಇಲ್ಲಪ್ಪ ಅಂತಂದ್ರೆ ಕಡೆಗೆ ಒಂದು ಐದು ರೂಪಾಯಿ ಕೊಟ್ಟು ಒಂದು ಬಿಸ್ಕಿಟ್ ಒಂದು ಅಂಗ್ಡಿಯಾಗ ನಾವು ಕಳಿಸಿ ಒಂದೆರಡು ತುತ್ತು ಒಂದು ಅನ್ನ ಅನ್ನೋದು ಅನ್ನೋದು ಒಂದೆರ್ಡು ತುತ್ತು ಅನ್ನ ಎಷ್ಟೋ ಜೀವರಾಶಿ ಒಳಗೆ ನಾವು ಒಂದು ಶ್ರಮಪಡ್ತೀವಿ ಅಂಥ ಜನರಿಗೆ ನಾವು ಒಂದು ತುತ್ತು ಅನ್ನ ಹಾಕೀವ್ಯಪ್ಪಾ ಅಂತಂದ್ರೆ ಜೀವ ಜೀವನ ಇಡೀ ನಮ್ಮ ಕರ್ನಾಟಕ ಒಳಗೆ ಇಡೀ ನಮ್ಮ ಭಾರತದೊಳಗನೂ ನಾವು ಅಂತೀವಿ ಕರ್ನಾಟಕ ಅಂತಂತ ಅಷ್ಟೇ ಅನ್ನೋಲ್ಲ ಇಡೀ ಭಾರತದೊಳಗೂ ನಮ್ಮ ಪ್ರಾಣಿ ಒಳಗೆ ಅಂತಂದ್ರೆ ನಮ್ಮ ನಾಯಿಯಂಥ ನೀಯತ್ತು ಯಾವುದೂ ಅಲ್ಲ ನಮ್ಮ ಹೆಮ್ಮೆಯ ಪುತ್ರ ನಮ್ಮ ಹೆಮ್ಮೆಯ ನಾಡಿನೊಳಗೆ ಇಂದಲ್ಲ ಮುಂದೆ ಒಂದು ಟೈಮ್ ಒಳಗೆ ಈಗ ನಾಲ್ಕು ಮೂತಿ ಸಿಂಹ ಏನಿದೆ ಅಂಥ ಸಿಂಹ ಒಳಗೆ ನಾಯಿ ಎನ್ನೋದು ಒಂದು ಸಿಂಹ ನಮ್ಮ ಇಡೀ ಜಗತ್ತು ಒಳಗೆ ಕಾಣ್ತೈತಿ ಇನ್ನು ಮುಂದಾದ್ರೂ ಕಾಣ್ತೈತಿ ಅನ್ನುವುದು ನನ್ನ ಭರವಸೆ ಇಷ್ಟು ಹೇಳ್ತೀನಿ ಇಷ್ಟು ಹೇಳಿದ್ಮ್ಯಾಗ ಜೀವನದ ಒಳಗೆ ಎಲ್ಲ ಸೇರಿಸ್ಕೊಂಡು ಯಾವುದೋ ಒಂದು ಪ್ರಾಣಿ ಇರಲಿ ಒಂದು ಪಕ್ಷಿ ಇರಲಿ ಅಂತದ್ರೊಳಗೆ ನಾವು ಏನ್ಮಾಡ್ಬೇಕು ಅಂತ ಜೀವ್ನದ ಒಳಗೆ ನಾವು ಆಗ ದೇವರಿಗೆ ನಾವು ಸೃಷ್ಟಿ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ತುತ್ತು ಅನ್ನ ಹಾಕಿ ಅನ್ನೋದು ಧರ್ಮ ಒಳಗೆ ಇದು ನಮ್ಮ ಬಸವಣ್ಣವ್ರೆ ಹೇಳಿದ್ದಾರೆ ಬಸವಣ್ಣ ಅವ್ರು ಹೇಳಿದ್ದ ಅದು ತತ್ವ ನಾವು ಪಾಲಿಸಬೇಕು ಹಂತ ತತ್ವಗಳನ್ನು ನಾವು ಬಸವಣ್ಣ ಅವ್ರು ಹೇಳಿದಾರೆ ಒಂದು ಪಕ್ಷಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಅಂತ ಪಕ್ಷಿಯೊಳಗೆ ನಾವು ದೇವ್ರ ಒಳಗೆ ನಾವು ಸೃಷ್ಟಿ ಮಾಡಿ ಕಳಿಸಿ ಕಳಿಸಬೇಕನ್ನೋದು ನಮ್ಮ ಜೀವನದೊಳಗೆ ಆಧಾರ ಪಡಿಸ್ಕೊಂಡು ಇಡೀ ಒಂದು ನಮ್ಮ ಮಕ್ಳಿಗಾಯ್ತು ಒಂದು ಮೊಮ್ಮಕ್ಳಿಗಾಯ್ತು ನಾವು ಕಲಿಸ್ಬೇಕು ಅನ್ನುವುದು ನಮ್ಮ ಬುದ್ಧಿ ಅದು ನಾವು ಹೇಳಿ ಕಳಿಸಿ ನಾವು ಕಲಿಸಿ ಇದನ್ನು ಜಿನ ಜೀವನನ ಸೃಷ್ಟಿ ಮಾಡ್ಕೊಳ್ತು ಅಂದ್ರೆ ನಾಳೆ ಮಕ್ಕಳಿಗೆ ಮುಂದೆ ಮರಿ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕಾಣ್ತೈತಿ ಇದು ಅನ್ವಯ ಆಗುತ್ತೆ ಅನ್ನುವುದು ನನ್ನ ಅಭಿಪ್ರಾಯ ಇಷ್ಟು ಹೇಳಿ ನನ್ನ ನಮಸ್ಕಾರಗಳು